ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಇದ್ದರೆ ಕೂ ಮಾತ್ರ ನೀವು ಎಲ್ಲ ಹೋದರೂ ಕೂಡ ಜೀವನ ಮಾಡ್ತೀರ ತಂತ್ರಜ್ಞಾನಗಳ ಬಗ್ಗೆ ನಿಮಗೆ ಕಾಲೇಜ್ ಕಾಲೇಜ್ ಟೈಮಲ್ಲೆ ಅಥವಾ ಸ್ಕೂಲ್ ಶಾಲೆಗೆ ಹೋಗುವ ಟೈಮಲ್ಲಿ ನಿಮಿಗೆ ತಂತ್ರಜ್ಞಾನದ್ ಬಗ್ಗೆ ವಿಚಾರಗಳು ಗೊತಿದ್ದು ಗುರುತಿದ್ದು ಗೊತ್ತಿರ್ತವಾದರೆ ನಿಮಗೆ ನೆಕ್ಸ್ಟ್ ನೌಕ್ರಿ ಮಾಡಬೇಕಾದ್ರೆ ತುಂಬನೇ ಏನಾಗುತ್ತೆ ತುಂಬನೇ ಯೂಸ್ಫುಲ್ಲಾಗುತ್ತೆ ಸೋ ತಂತ್ರಜ್ಞಾನ ನೀವು ಎಷ್ಟು ತಿಳ್ಕೊಂಡಿರ್ತೀರೋ ಅಷ್ಟರ ಮೇಲೆ ನಿಮ್ಮ ಸಂಬಳ ಆಗಿರಬಹುದು ನಿಮ್ಮ ಉದ್ಯೋಗ ಖಾತ್ರಿಯಾಗಿರಬಹುದು ಇದೆಲ್ಲದೂ ನಮ್ಮ ತಂತ್ರಜ್ಞಾನ ಎಷ್ಟು ನೀವು ತಿಳ್ಕೊಂಡಿರ್ತೀರಾ ಅದರ ಮೇಲೆ ಎಷ್ಟು ಚಾಕಚಕ್ಯತೆ ನಿಮಗೆ ಅದು ಗೊತ್ತಿದೆ ಅನ್ನೋದರ ಮೇಲೆ ನಿಮ್ಮ ಸಂಬಳ ಆಗಿರಬಹುದು ನಿಮ್ಮ ನೌಕರಿ ಆಗಿರಬಹುದು ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಸೋ ನನ್ನ ಪ್ರಕಾರ ತಂತ್ರಜ್ಞಾನವನ್ನು ನೀವು ಕಾಲೇಜ್ ದಿನಗಳಲ್ಲೇ ಕಲ್ತ್ಕೊಳ್ತಾ ಹೋದರೆ ಮೂರು ವರ್ಷ ಏನು ಮೂರು ವರ್ಷ ಪದವಿ ಮಾಡ್ತೀರಲ್ಲ ಅ ಆ ಸಮಯದಲ್ಲೇ ನೀವು ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊಳ್ತಾ ಹೋದರೆ ನಿಮಗೆ ಜಾ ನೆಕ್ಸ್ಟ್ ನಿಮಗೆ ಉದ್ಯೋಗ ಮಾಡಬೇಕಾದ್ರೆ ನಿಮ್ಗದು ತುಂಬ ಈಸ್ಯಾಗಿ ಮಾಡ್ಕೊಳ್ತಾ ಹೋಗ್ತೀರ ಸೋ ಹೀಗೆ ತಂತ್ರಜ್ಞಾನ ಒಂದು ಮೂಲ ವಿಷಯವಾಗಿರಬೇಕು ನವ್ ಕಾಲೇಜ್ ಡೇಸಲ್ಲಿ ಅನ್ನೋದು ನನ್ನ ಅಭಿಪ್ರಾಯ